ಹ್ಞೂ ಅಲೋ ಹಾಂ ಹೌದು ರೀ ಮೇಡಮ್ ಯಾಕೆ ರೀ ಮೇಡಮ್ ಮುಂಜಾನೆ ಚಂದಿದ್ದಳಲ್ಲ ರೀ ಸಡನ್ಲಿ ಫುಲ್ ಏನಾಗಿದೆ ರೀ ಮೇಡಮ್ ಏನಾಗಿದೆ ರೀ ಹಂಗೆ ಅನ್ನಬೇಡ್ರಿ ಮೇಡಮ್ ಏನಾಗಿದೆ ಸ್ವಲ್ಪ್ ಹೇಳ್ರಿ ಹೌದು ರೀ ಮುಂಜಾನೆ ಹೇಳಿನಿ ನೋಡ್ರಿ ಮೇಡಮ್ ಆ ಪೋರಿಗೆ ಉಂಡು ಹೋಗು ಉಂಡು ಹೋಗು ಅಂದ್ರೆ ಮಾತೆ ಕೇಳೋಲ್ಲ ರೀ ಅದು ಚಹಾ ಕುಡಿತಾಳೆ ರೀ ಹೋಗ್ತಾಳ್ ರೀ ಚಹಾ ಬಿಸ್ಕಿಟ್ ತಿಂತಾಳೆ ಒಟ್ಟು ಮುಂಜಾನೆ ನಾಷ್ಟ ಮಾಡ್ಕೊಂಡು ಹೋಗವ್ವ ನಾಷ್ಟ ಮಾಡ್ಕೊಂಡು ಹೋಗು ಅಂದ್ರು ಒಟ್ಟು ನನ್ನ ಮಾತೆ ಕೇಳೋಲ್ಲ ನೋಡ್ರಿ ಇಲ್ರಿ ಮೇಡಮ್ ನಾ ಹೇಳಿನಿ ರೀ ಬೇಡ ಮಗ ಹೊಗ್ಬೇಡಾ ಹೊಗ್ಬೇಡಾ ಅಂತ ಅಂದ್ರೆ ಬಿ ಏನು ಟೆಸ್ಟ್ ಹೇಳಾ ರೀ ಇವತ್ತು ಏನೋ ಟೆಸ್ಟ್ ತಗೋತೀನಿ ಅಂದಿಂದೆ ಅಂತಲ್ಲ ರೀ ಮೇಡಮ್ ನೀವೂ ಹೌದು ರೀ ಮೇಡಮ್ ಇವ್ರ ಪಪ್ಪಾಗೆ ಹೇಳಿನಿ ರೀ ಮೇಡಮ್ ಕೇಳಲಿಲ್ಲ ಆಕೆ ಹಂಗೆ ಮಾಡ್ತಾಳೆ ಜ್ವರ ಇಲ್ಲ ಜ್ವರ ಇಲ್ಲ ಅಂದು ಶಾಲೆ ಬಿಡ್ತಾಳೆ ಒಟ್ಟು ಟೆಸ್ಟ್ ಇದ್ರು ಹೋಗೋಲ್ಲ ಹಂಗೆ ಹಿಂಗೆ ಕೇಳಿಲ್ಲ ನೋಡ್ರಿ ಇವ್ರ ಅಪ್ಪಾ ಇಲ್ಲಂದಂದ್ರೆ ನಾ ಹೇಳ್ತಿದ್ದೆ ರೀ ಮೇಡಮ್ ಆಕೆಗ್ ಆರಾಮಿಲ್ಲ ಅಂತ ಹೌದು ರೀ ಮೇಡಮ್ ನಿಮಾ ಮೇಡಮ್ ನೀವು ಹೆಂಗೆ ತಂದೆ ತಾಯಿ ಅಪ್ಪ ನೀವು ಇದ್ದೀರಿ ಅಂತಂದು ನಿಮ್ಮ ಸ್ಕೂಲಿಗೆ ಹಾಕಿದೀವಿ ರೀ ಮೇಡಮ್ ನೀವು ಎಲ್ಲ ಚಂದ ನೋಡ್ಕೋತಿರಂತೀ ನಿಮ್ಮ ಅದು ಹಂಗಂತೆ ನಮ್ಮ ಮಗಳ್ದು ಏನು ಚಿಂತೆ ಇಲ್ಲ ರೀ ನಮಗೆ ಮೇಡಮ್ ಈಗ ಹೆಂಗ್ ಹೇಳರಿ ಸ್ವಲ್ಪ ಏನ್ರಾ ಉಂಡಾಳ್ರೀ ಮೇಡಮ್ಮು ಹಂಗೇನು ರೀ ಏನು ಮಾಡ್ಬೇಕು ರೀ ಮೇಡಮ್ ನಮ್ದು ಹೊಟ್ಟೆ ಪಾಡು ಈ ಬಂದು ನೋಡ್ರಿ ದಂಧೆಕಾ ಅವ್ನು ಮುಂಜಾನೆ ಹಿಡ್ದು ಇಲ್ಲೇ ಬಡ್ದೀನಿ ಅವ್ರ ಅಪ್ಪ ಯಾವ್ ಕಡೆ ಹೋಗ್ಯಾನೋ ಏನ್ ಸುದ್ದಿನೋ ಅವ್ರ ಅಪ್ಪಗೆ ಫೋನ್ ಹಚ್ತೀನಿ ರೀ ಏನು ಮಾಡ್ಬೇಕು ರೀ ಮೇಡಮ್ ನೋಡ್ರಿ ನಂದು ಬಿ ಪರಿಸ್ಥಿತಿ ಹಿಂಗೆ ಅದಾ ರೀ ಮೇಡಮ್ ಎಲ್ಲ ಬಿಟ್ಟು ಈಗ ದಂಧೆ ಮಾಡ್ಲಿಕ್ ಬಂದಿನಿ ನೋಡ್ರಿ ಈಗೇನು ಮಾಡ್ಬೇಕು ರೀ ಬರ್ತೀನಿ ರೀ ಮೇಡಮ್ ಬರ್ತೀನಿ ಖರೇ ಏನು ಮಾಡ್ಬೇಕು ಹೇಳಿ ಡ್ಯೂಟಿ ಮೇಲೆ ಬಿಡೋಲ್ಲ ರೀ ಮೇಡಮ್ ಮತ್ತು ಬಿಟ್ಟು ಅಂತಂದ್ರೆ ಇದು ಕೆಲಸ ಬಿ ಕಳ್ಕೊಬೇಕು ಆಗ್ತದ್ ರೀ ನಾಲ್ಕು ದಿನ ಆಯ್ತು ರೀ ಮೇಡಮ್ ಬೇರೆ ಕೆಲ್ಸಕ್ಕೋಗಿನಿ ಅಲ್ಲಿನ ಬಿಟ್ರು ಮತ್ತು ಈ ಕಡೆ ಬಂದಿನಿ ರೀ ಇವತ್ತು ರೀ ಎರಡು ದಿನ ಆಯಿತ್ರಿ ಮೇಡಮ್ ಇಲ್ಲಿ ಬಂದು ಏನು ಮಾಡ್ಬೇಕು ಇವ್ರ ಅಪ್ಪಗೆ ಏನು ಖಬ್ರೆ ಇಲ್ರಿ ಎಲ್ಲ ನಾನೇ ಮಾಡ್ಬೇಕು ಏನು ಸುದ್ದಿ ಮನೆ ನನ್ನಿಂದ ನಡ್ದದೆ ನೋಡ್ರಿ ಆಯ್ತು ಆಯ್ತು ರೀ ಮೇಡಮ್ ನಾ ಎಲ್ಲ ಕೇಳ್ಕೊತಿನಿ ರೀ ಇಲ್ಲ ಮೇಡಮ್ ಸರಿಗೇ ಇವ್ರ ಅಪ್ಪಗೆ ಬಿ ಫೋನ್ ಹಚ್ತೀನಿ ರೀ ಈಗ ಹೆಂಗ್ ಹಳಾ ರೀ ಮೇಡಮ್ ಏನಾರ ಸ್ವಲ್ಪ್ ನೋಡ್ತಾಯಿರಿ ಮೇಡಮ್ ಜರಾ ಏನಾದ್ರು ಝಂಡು ಬಾಂಬ್ ಇದ್ರೆ ಹಚ್ರೀ ಮೇಡಮ್ ಜರಾ ಹೌದ್ರಿ ಮೇಡಮ್ ಇಲ್ರಿ ಮೇಡಮ್ ನಾ ಕಳ್ಸಿ ಇದಿಲ್ಲ ರೀ ಟೆಸ್ಟ್ ಅದಾ ಅಂತಂತ ಇದು ಮಾಡಿದೀವ್ ರೀ ಇಲ್ಲಾಂತ ಅಂತಂದ್ರು ನಾ ಅವಾಗೆ ಕಳ್ಸ ಬಾರ್ದು ಅಂತ ಅನ್ಕೊಂಡಿದ್ದೆ ರೀ ಮೇಡಮ್ ಮೇಡಮ್ ಈಗ ಆಕಿಗೆ ಆಕಿಗೆ ಹಳೇನ ಕೊಡ್ರಿ ನಾ ಮಾತಾಡ್ತೀನಿ ರೀ ಮೇಡಮ್ ಆಯ್ತು ಆಯ್ತು ರೀ ಮೇಡಮ್ ನಾ ಹಚ್ತೀನಿ ರೀ ಫೋನು ಮತ್ತು ಹಂಗೇನಾ ಅದೇ ಗ್ಲೂ ಹಾಕೊಂಡು ಬರ್ತಿನಿ ರೀ ಮೇಡಮ್ ಇಬ್ಬರು ಬಂದು ಕರ್ಕೊಂಡು ಹೊಗ್ತಿದ್ದೇವ್ ರೀ ಆಕೆಗ್ ಸ್ವಲ್ಪ್ ಏನಾದ್ರೂ ಬಿಸ್ಕಿಟ್ ಅದು ಏನಾರು ತಿನ್ನಿಸಿ ರೀ ಮೇಡಮ್ ಜರಾ ಏನು ಮುಂಜಾನೆ ಚಹಾ ಕುಡ್ದು ಹೋಗ್ಯಾಳ ನೋಡ್ರಿ ಸರಿ ಏನ್ರ ನಾಷ್ಟ ಇದ್ರ ಮಾಡಿಸ್ರಿ ಮೇಡಮ್ ನಾವು ಬರ್ತಿದ್ದೇವು ಆಯಿತ್ರಿ ಇವ್ರ ಪಪ್ಪ ಕರ್ಕೊಂಡು ಆಯ್ತು ರೀ ಮೇಡಮ್ ಆಯ್ತು ರೀ ನಮ್ಮ ಮೇಡಮಿಗೆ ಕೇಳ್ಕೊಂಡು ಆಯ್ತು ರೀ ಬಂದು ನೋಡ್ರಿ ಮೇಡಮ್ ಆಕೆ ಇದ್ರೆ ನಿಮ್ಮ ಬದಿಗೆ ಕುಂದರ್ಸ್ಕೊರಿ ರೀ ಮೇಡಮ್ ಮತ್ತು ಯಾ ಕಡೆ ರೀ ಬಿಡ್ಬೇಡ್ರಿ ಮತ್ತು ಯಾ ಕಡ್ರಾ ಹೋಗೊಂಗಳಾರಿ ಹಾಂ ರೀ ಮೇಡಮ್ ನಾ ಬರ್ತೀವಿ ನೋಡ್ರಿ ಹಾಂ ಇಡ್ಲಿ ರೀ